ಈಗ ನಿಮಗೆ ಒಂದು ಆರೋಗ್ಯಕರವಾದ ತಿಂಡಿಯನ್ನು ಹೇಗೆ ಮಾಡಬೇಕು ಅಂತ ಹೇಳ್ತೀನಿ ಮತ್ತೆ ಇದು ಡಯಾಬಿಟಿಸ್ ಇರೋರಿಗೆ ಮತ್ತೆ ಬಿ ಪಿ ಡಯಾಬಿಟ್ಸು ಇರೋರ್ಗೆ ಎಲ್ರಿಗೂ ಒಳ್ಳೇದು ಮತ್ತೆ ಮಾಮೂಲಾಗೆ ಎಲ್ಲರೂ ಊಟ ಮಾಡ್ಬೋದು ಚೆನ್ನಾಗಿರುತ್ತೆ ಉಪ್ಪಿಟ್ಟು ಉಪಿಟ್ಟು ಥರ ಮಾಡ್ತೀವಿ ಅದನ್ನು ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ಆರೋಗ್ಯವಾಗಿರುತ್ತೆ ಈ ರಾಗಿ ಅನ್ನೋದು ಈಗ ನಮಗೆಲ್ರಿಗೂ ಗೊತ್ತೇಯಿದೆ ಆರೋಗ್ಯವಾಗಿರುತ್ತೆ ಈ ಡಯಾಬಿಟಿಸ್ನವರು ತಿನ್ನಬೇಕು ಮುದ್ದೆಗಳು ಮಾಡ್ಕೊಂಡು ತಿನ್ನಬೇಕು ಈ ಥರಯೆಲ್ಲ ಹೇಳ್ತಾರೆ ಅದರಿಂದ ನಾವೀಗ ಒಂದು ವಿಧವಾದ ರಾಗಿ ಉಪ್ಪಿಟ್ಟನ್ನು ಹೇಗೆ ಮಾಡೋದು ಅಂತ ಹೇಳ್ತೀನಿ ನೋಡಿ ಇದು ಈ ಎಲ್ಲರೂ ತಿನ್ಬೋದು ಯಾರು ತಿನ್ಬಾರ್ದು ಇಂಥವ್ರು ತಿನ್ಬಾರ್ದು ಇಂಥವರೇ ತಿನ್ನಬೇಕು ಅನ್ನೋದೇನಿಲ್ಲ ರುಚಿಯಾಗಿರುತ್ತೆ ಮಾಡ್ಬೋದು ಹೇಗೆ ಅಂತಂದರೆ ಒಂದು ರಾಗಿಯನ್ನು ತಗೋಬಂದು ಕ್ಲೀನಾಗಿ ಸ್ವಚ್ಛಗೊಳಿಸಿ ಅದನ್ನು ತೊಳೆದು ಒಣಗಿ ಹಾಕಿ ಮತ್ತೆ ರಾಗಿ ಹಸಿಟ್ಟು ಬೀಸಿಕೊಳ್ಬೇಕು ಬೀಸಿಕೊಂಡ್ಬಂದ್ಮೇಲೆ ನಾವು ಅದನ್ನು ಸ್ವಲ್ಪ ರಾಗಿ ಹಸಿಟ್ಟು ಹಾಕ್ಕೊಂಡು ಒಂದು ಪಾತ್ರೆಗೆ ಒಂದು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನೀರು ಹಾಕ್ತಾ ಹಾಕ್ತಾ ಕಲಸ್ತಾ ಹೋಗ್ಬೇಕು ಕಲಸ್ತಾ ಹೋದಾಗ ಏನಾಗುತ್ತೆ ಅಂದರೆ ತುಂಬ ಮುದ್ದೆ ಥರ ಮಾಡಬಾರ್ದು ಬಿಡಿ ಬಿಡಿಯಾಗೆ ಇರಬೇಕು ಅದನ್ನು ನಾವು ಕೈಯ್ಯಲ್ಲಿ ಹಿಂಗೆ ಈ ಥರ ಕೈ ಹಿಡಿ ಮಾಡಿದರೆ ಹಿಡಿಯಾಗಿ ಆಗಬೇಕು ಬಿಟ್ಟರೆ ಪುಡಿಯಾಗಬೇಕು ಆ ಆ ರೀತಿಯಲ್ಲಿ ಕಲಸ್ಕೊಳ್ಳೋದು ಆ ಕಲಸೋದೆ ಒಂದು ರೀ ಹದ ಅದಕ್ಕೆ ಅದು ಕಲಸಾದ್ಮೇಲೆ ಉಂಡುಂಡೆ ಥರ ಬರುತ್ತೆ ಅದು ನಮಗೆ ಉಂಡುಂಡೆನ ಬಿಡ್ಸೋದು ಹೇಗೆ ಅಂತಂದರೆ ಒಂದು ಜ ನಾವು ಸೋಸೊ ಪಾತ್ರೆ ಇದೆಯೆಲ್ವ ಸೋಸೊ ಪಾತ್ರೆಗೆ ಹಾಕ್ಕೊಳ್ಳೋದನ್ನು ಹಾಕ್ಕೊಂಡು ವಂದ್ರಿ ಆಡಿದಾಗೆ ಆಡಿದರೆ ಆಗ ಕೆಳಗಡೆಯೆಲ್ಲ ಬಿಡಿ ಬಿಡಿಯಾಗಿರೋ ಹಿಟ್ಟು ಬೀಳುತ್ತೆ ಮೇಲುಗಡೆ ಉಂಡುಂಡೆ ಇರೋದು ಬೀಳುತ್ತೆ ಆ ಉಂಡುಂಡೆನ ಹಿಂಗೆ ಕೈಯ್ಯಲ್ಲಿ ಹಿಂಗೆಲ್ಲ ಇದ್ಮಾಡಿ ಪುಡಿ ಪುಡಿ ಮಾಡಾಕ್ಬಿಟ್ರೆ ಕ್ಲೀನಾಗಿ ಎಲ್ಲವೂ ಪುಡಿ ಆಗುತ್ತೆ ಆ ಥರ ಒಂದು ಹದವಾಗಿ ಪುಡಿ ಮಾಡಿಕೊಂಡ್ಬಿಡೋದು ಅದನ್ನು ಒಂದು ದೊಡ್ಡ ಬಾಯಿ ದೊಡ್ಡದಾಗಿರೊ ಪಾತ್ರೆಗೆ ಅಂದರೆ ಗೋಸಿ ಅಂತೀವಲ್ಲ ಆ ಥರ ಪಾತ್ರೆಗೆ ಒಂದು ಮೂರು ನಾಲ್ಕು ಗ್ಲಾಸ್ ನೀರು ಹಾಕಿಬಿಟ್ಟು ಅದಕ್ಕೆ ಒಂದು ಕಾಟನ್ ಬಟ್ಟೆ ತಗೊಂಡು ಅದನ್ನು ಒದ್ದೆ ಮಾಡಿ ಆ ಬಟ್ ಅದು ಪಾತ್ರೆಗೆ ಸುತ್ತ ಕಟ್ಬಿಡೋದು ಕಟ್ಟಿಬಿಟ್ಮೇಲೆ ಬಿಗಿಯಾಗಿ ಕಟ್ಟಬೇಕು ನಾವು ಹಬೆಗೆ ಇಡೋದಕ್ಕೆ ಏನಾದರೂ ಹಬೆಗೆ ತಿಂಡಿ ಮಾಡಬೇಕಾದ್ರೆ ಇಡ್ತೀವಲ್ವ ಆ ರೀತಿ ಕಟ್ಟಬೇಕು ಕಟ್ಬಿಟ್ಟು ಅದಕ್ಕೆ ಒಂದು ಇದು ಕಲಸ್ಕೊಂಡು ಇಟ್ಟಿದ್ದೀವಲ್ಲ ಹಸಿಟ್ಟನ್ನು ಅದನೆಲ್ಲನೂ ಅದು ಒಳ ಮೇಲುಗಡೆ ಹಾಕೋದು ಅದಕ್ಕೆ ಹಾಕಿದಾಗ ಏನಾಗುತ್ತೆ ಅದು ಚೆನ್ನಾಗಿ ಅಂದರೆ ತುಂಬ ಜಾಸ್ತಿ ಹಾಕೋಕ್ಕಾಗಲ್ಲ ತುಂಬ ಜಾಸ್ತಿ ಹಾಕಿದರೆ ಭಾರ ಆಗಿ ಒಳಗಡೆ ಬಿದ್ದೋಗ್ಬಿಡುತ್ತೆ ಬಟ್ಟೆ ಅಂದರೆ ಗಟ್ಟಿಯಾಗಿ ಕಟ್ಟಿರ್ತೀವಿ ಏನು ಆಗಲ್ಲ ಆದರೂ ತುಂಬ ಜಾಸ್ತಿ ಹಾಕಿದರೆ ಬೇಯೋದಕ್ಕೆ ತೊಂದರೆ ಬೆನ್ ನಿಧಾನ ಆಗುತ್ತೆ ಅದರಿಂದ ಒಂದು ಹದವಾಗಿ ಒಂದು ಮೂರು ನಾಲ್ಕು ಇಂಚಷ್ಟು ಎತ್ತರ ಅಷ್ಟೆತ್ತರ ಆ ಹಸಿ ಹಿಟ್ಟನ್ನ ಹಾಕೋದು ಮೇಲೊಂದು ಪಾತ್ರೆನ ಮುಚ್ಚೋದು ದಬ್ಬಾಕೊಳ್ಳೋದು ಅಂದರೆ ಅದು ಸ್ವಲ್ಪ ದೊಡ್ಡದಾಗಿರಬೇಕು ಪಾತ್ರೆ ಸಣ್ಣ ಪಾತ್ರೆ ಇಟ್ಟು ಮುಚ್ಬಿಟ್ಟರೆ ಏನಾಗುತ್ತೆ ಅಂದರೆ ನೀರೆಲ್ಲ ಒಳಗಡೆಗೆ ಬೀಳುತ್ತೆ ಅದು ಮತ್ತೆ ಮತ್ತೆ ಗಂಟು ಗಂಟು ಥರ ಆಗುತ್ತೆ ಆದ್ದರಿಂದ ದೊಡ್ಡ ಪಾತ್ರೆ ಇಟ್ಟರೆ ಹಬೆಯೆಲ್ಲ ಹೊರಗಡೆ ಹಾಗಾಗಿ ಎರ್ಡು ಎರ್ಡು ಬಾಯಿನು ಸಮ ಇರಬೇಕು ಕೆಳಗಡೆ ಗೋಸಿದ್ದು ಮೇಲ್ಗಡೆ ಗೋಸಿದ್ದು ಎರಡು ಒಂದೇ ಸಮ ಇಡಬೇಕು ಬಾಯಿಗಳು ಇವು ಮುಚ್ಚಿದಾಗಲು ಕ್ಲೀನಾಗಿ ಮುಚ್ಕೊಬೇಕು ಆ ಥರ ಮುಚ್ಚಿಟ್ಬಿಟ್ಟು ಒಂದು ಕಾಲು ಗಂಟೆ ಬೇಯಿಸ್ಬೇಕು ಕಾಲು ಗಂಟೆ ಇಪ್ಪತ್ತು ನಿಮಿಷ ಬೆಂದರೂ ಅರ್ಧ ಗಂಟೆ ಬೇಯಿಸಿದ್ರು ಏನು ತೊಂದರೆಯಿಲ್ಲ ಅನ್ನಿ ಚೆನ್ನಾಗಿ ಬೆಂದಿರುತ್ತೆ ಆಮೇಲೆ ಅದನ್ನು ತಗೊಂಡು ಈರುಳ್ಳಿ ಹಸಿಮೆಣಸಿನಕಾಯಿ ಮತ್ತೆ ಈ ಈ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿಬಿಟ್ಟು ಒಗ್ಗರಣೆ ಮಾಡಿಕೊಂಡು ನಮಗೆ ಇದನ್ನು ಆ ಈ ಹಿಟ್ಟನ್ನ ಅದಕ್ಕೆ ಹಾಕಿ ಕಲಸ್ಕೊಳ್ಳೋದು ಉಪ್ಪು ಹಾಕ್ಕೊಳ್ಳೋದು ಆಮೇಲೆ ಹಾಕಿ ಉಪ್ಪು ಹಾಕ್ಕೊಳ್ಳೋದು ಕಲಸುವಾಗ ಉಪ್ಪು ಹಾಕ್ಕೊಬೋದು ನಿಂಬೆ ಹಣ್ಣು ಹಾಕ್ಕೊಬೋದು ಹಾಕ್ಕೊಂಡು ಕಾಯಿ ತುರ್ದು ಬಿಟ್ಟು ಹಸಿ ಕಾಯಿ ಆಗಬೇಕು ಚೆನ್ನಾಗಿರುತ್ತೆ ಕೊಬ್ಬರಿ ಥರ ಹಾಕ್ಬಾರದು ಹಸಿ ಕಾಯಿನ ತುರ್ದು ಬಿಟ್ಟು ಅದಕ್ಕೆ ಹಾಕ್ಕೊಬೇಕು ಅದು ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ ಮತ್ತೆ ಇದರಲ್ಲಿ ಸೀನು ಮಾಡ್ಕೋಬೋದು ಹೇಗೆ ಅಂತಂದರೆ ಅದು ಸ್ವಲ್ಪ ಬೆಂದಿರೋದನ್ನು ತಗೊಂಡು ಅದಕ್ಕೆ ಬೆಲ್ಲ ತಿನ್ಬೋ ತಿಂತೀವಿ ನಾವು ಅಂಥನ್ನವ್ರು ಬೆಲ್ಲ ಹಾಕ್ಕೊಂಡು ಎಣ್ಣೆ ಹಾಕ್ಕೊ ಎಣ್ಣೆ ಕಡ್ಲೆಕಾಯಿ ಎಣ್ಣೆನೋ ಹುಚ್ಚೆಳ್ಳೆಣ್ಣೆನೊ ನೀವು ಯಾವ್ದ್ಯಾವುದು ಉಪಯೋಗಿಸ್ತೀರೊ ಅದನ್ನ ಎಣ್ಣೆ ಅದು ಯಾವ್ದು ಇಂಥದ್ದೇ ಅಂತ ಏನಿಲ್ಲ ಯಾವ ಎಣ್ಣೆಯಾದರೂ ಆಗುತ್ತೆ ಪಾಮ್ ಆಯ್ಲ್ ಬೇಡ ಅದು ಒಳ್ಳೇದಲ್ಲ ಎಣ್ಣೆ ಈ ಸು ಸನ್ಫ್ಯೂರು ಸನ್ಫ್ಲವರು ಇವೆಲ್ಲ ಇರುತ್ತಲ್ಲ ಯಾವ ಎಣ್ಣೆ ಹಾಕ್ಕೊಂಡರೂ ಆಗುತ್ತೆ ಅದನ್ನೆಲ್ಲ ಹಾಕ್ಕೊಂಡು ಕಲಸ್ಕೊಂಡು ತಿನ್ಬೋದು ನಿಮಗೆ ಬೆಲ್ಲ ತಿನ್ನೋಕ್ಕಾಗಲ್ಲ ನಮಗೆ ಹೊಟ್ಟೆ ನೋವು ಬರುತ್ತೆ ಅದು ಇದು ಅಂತ ಕೆಲವ್ರು ಹೇಳ್ತಾರೆ ಅಂಥವ್ರೇನು ಏನು ಮಾಡ್ಕೋಬೋದು ಸಕ್ಕರೆ ಹಾಕ್ಕೊಬೋದು ತುಪ್ಪ ಹಾಕ್ಕೊಬೋದು ಎಣ್ಣೆ ಬದಲು ತುಪ್ಪ ಹಾಕ್ಕೊಬೋದು ಏನಾದರೂ ಹಾಕ್ಕೊಂಡು ಕಾಯಿ ತುರಿ ಯ ಹಾಕ್ಕೊಂಡು ಕಲಸ್ಕೊಂಡು ತಿನ್ಬೋದು ಇದು ನೋಡಿ ಆರೋಗ್ಯಕ್ಕೂ ಒಳ್ಳೆದು ರುಚಿಯಾಗಿ ಇರುತ್ತೆ ಮತ್ತು ನಿಮ್ಮ ಆರೋಗ್ಯನ ನೀವೇ ಕಾಪಾಡ್ಕೋಬೋದು ಶುಗರ್ ಪೇಷಂಟ್ಸ್ಗಳು ಯಾರೂ ತಿನ್ನಬಾರ್ದು ಅಂತ ಏನು ಇಲ್ಲ ಹೇಗಿದ್ದರೂ ಮೊದಲೇ ಗೊತ್ತಲ್ವ ರಾಗಿ ಒಳ್ಳೇದು ಅಂತಂತ ಅದೇ ರೀತಿ ರಾಗಿ ಉಪ್ಪಿಟ್ಟು ಮಾಡ್ಕೊಂಡು ತಿನ್ನಿ ಆರೋಗ್ಯವ ನಿಮ್ಮ ಆರೋಗ್ಯನ ಚೆನ್ನಾಗಿ ಕಾಪಾಡಿಕೊಳ್ಳಿ ಅಷ್ಟೇ ಆಮೇಲೆ ಇನ್ನೊಂದೇನು ಅಂತಂದರೆ ನಮಗೆ ಈ ಬಿಸಿಬೇಳೆ ಬಿಸಿಬೇಳೆ ಬಾತ್ ಮಾಡಿಕೊಳ್ಳೋದು ಹೇಗೆ ಅಂತ ಹೇಳ್ತೀನಿ ಕೇಳಿ ಇದು ಬೇಗ ಆಗ್ಬೋದು ನಾವು ರುಚಿಯಾಗಿ ಆಗಬೇಕು ಬೇಗ ಆಗಬೇಕು ಆ ಥರ ಏನಂತೀರ ಬಿಸಿಬೇಳೆ ಬಾತ್ ರೆಡಿಮೆಡ್ ಸಿಗುತ್ತೆ ಆದರೆ ಬ್ ರೆಡಿಮೆಡ್ ತಗೊಳ್ಳೋದಕ್ಕಿಂತ ನಾವು ಬಿಸಿಬೇಳೆ ಬಾತ್ ಪುಡಿ ನಾವೇ ಮಾಡ್ಕೊಳ್ಬೋದು ಒಂದು ಅದಕ್ಕೊಂದು ಅಳತೆ ಇರುತ್ತೆ ಮೆಣಸಿನ್ಕಾಯಿ ಇಷ್ಟಾಕಬೇಕು ಧನಿಯಾ ಇಷ್ಟಾಕಬೇಕು ಅದಕ್ಕೆ ಏನೇನು ಹಾಕಬೇಕು ಅದನ್ನೆಲ್ಲ ಹಾಕಿಬಿಟ್ಟು ಪುಡಿ ಮಾಡಿ ಇಟ್ಕೊಂಡ್ಬಿಟ್ರೆ ನಾವು ಈಸಿ ಅಲ್ವಾ ಮನೇಲೇ ಮಾಡಿಕೋಬೋದಲ್ವಾ ಅದಕ್ಕೇಕೆ ಓ ಅಡುಗೆ ಅಂಗಡಿಯಿಂದ ಯಾಕೆ ತರಬೇಕು ನಾವದನ್ನು ಅವ್ರು ಹೇಗೇಗೆ ಮಾಡಿರ್ತಾರೊ ಏನೇನು ಹಾಕಿ ಮಾಡಿರ್ತಾರೊ ಗೊತ್ತಿರಲ್ಲ ನಮಗೆ ಅದನ್ನ ನಾವೇ ಪುಡಿ ಮಾಡ್ಕೊಂಡ್ಬಿಡ್ಬೋದು ನೀವು ಪುಡಿ ಮಾಡೋಕ್ಕಾಗಲಿಲ್ವಾ ಖಾರದ ಪುಡಿನೆ ಹಾಕಿ ಅದೆ ಹಾಕಿದರು ಚೆನ್ನಾಗಾಗುತ್ತೆ ಈಗ ನಾವು ಸಾರ್ಗೆ ಹಾಕೋ ಪುಡಿನೇ ಹಾಕಿ ಮಾಡ್ಬೋದು ಅದೊಂಥರ ರುಚಿ ಬರುತ್ತೆ ಇದೊಂಥರ ರುಚಿ ಬರೋ ಯಾವ ಥರ ಬೇಕಾದ್ರೂ ಮಾಡ್ಬೋದು ಈಗ ನೀವು ಪುಡಿ ಹಾಕಿ ಪುಡಿ ತಗೋ ಮಾಡಿಕೊಂಡು ಮಾಡ್ತೀವಿ ಅಂತಂದರೆ ಅದನ್ನ ಮಾಮೂಲಿ ಗೊತ್ತೇ ಇದೆಯಲ್ಲ ನಿಮಗೆ ಅಕ್ಕಿ ಹಾ ಅಕ್ಕಿ ಇಡಿ ಎರ್ಡು ಅಕ್ಕಿ ಎರ್ಡು ಗ್ಲಾಸ್ ಇಟ್ಟರೆ ಬೇಳೆ ಒಂದು ಗ್ಲಾಸ್ ಇಡಿ ಅಕ್ಕಿ ಇಡಿ ಇದು ಕುಕ್ಕರ್ಗಿಟ್ಬಿಟ್ಟು ಕೂಗಿಸಿಕೊಳ್ಳೋದು ಆಮೇಲೆ ತರಕಾರಿಯೆಲ್ಲ ಹಾಕಿ ಅದು ಕುಕ್ಕರಲ್ಲಿ ಇಟ್ಟರೆ ತುಂಬ ನೈಸಾಗ್ಬಿಡುತ್ತೆ ಅದನ್ನು ಕುಕ್ಕರಲ್ಲಿಟ್ಟು ಬೇಯಿಸ್ಬಾರ್ದು ತರಕಾರಿನ ಅದಕ್ಕೆ ಬೀನ್ಸು ಕ್ಯಾರೆಟು ಕ್ಯಾಪ್ಸಿಕಮ್ಮು ನವಿಲು ಕೋಸು ಮತ್ತು ಈ ಎಲೆ ಕೋಸು ಮತ್ತು ಕಾಲಿಫ್ಲವರು ಎಲ್ಲ ಹಾಕ್ಬೋದು ಎಲ್ಲ ತರಕಾರಿನು ಹಾಕ್ಬೋದು ಮತ್ತು ಹಸಿ ಬಟಾಣಿ ಹಸಿ ಬಟಾಣಿ ಇಲ್ಲಂತೆಂದರೆ ಒಣ ಬಟಾಣಿನೇ ನೆನೆಸ್ಬಿಟ್ಟು ರಾತ್ರಿ ನೆನೆಸಿ ಆಮೇಲೆ ಮ ಒಂದು ನಾಲ್ಕೈದು ಗಂಟೆ ಟೈಮ್ ನೆನೆಸಿದ್ರೆ ಮತ್ತದನ್ನು ಬೆಳಗ್ಗೆಗೆ ಅದನ್ನೇ ಹಾಕ್ಕೊಬೋದು ಕುಕ್ ಅದನ್ನ ಮಾತ್ರ ಕುಕ್ಕರಲ್ಲಿ ಬೇಳೆ ಜೊತೆಗೆ ಹಾಕಿ ಬೇಯಿಸಬೇಕು ಬೆ ಬಟಾಣಿ ಒಣಗಿದ್ದು ಹಾಕಿದರೆ ನಾವು ಅದೆಲ್ಲ ಬೇಯಿಸ್ಕೊಂಡು ಆಮೇಲೆ ಅನ್ನ ಎರಡೂ ಆದಮೇಲೆ ತರಕಾರಿಯೆಲ್ಲ ಹಾಕ್ಕೊಂಡು ಬೇರೆ ಬೇಯ್ಸ್ಕೊಬೋದು ಬೇರೆ ಬೇಯ್ಸ್ಕೊಳ್ಳೋದು ತಾನೆ ಹೇಗಿದ್ದರೂ ಅದನ್ನು ಬೇಯಿಸ್ಕೊಂಡು ತಗೊಂಡು ಅದಕ್ಕೆ ನೀವು ಸಾರಿನ ಪುಡಿ ಹಾಕಿ ಮಾಡ್ತೀವಿ ಅಂತಂದರೆ ಆ ತರಕಾರಿ ಬೇಯುವಾಗಲೇ ಸಾರಿನ ಪುಡಿ ಹಾಕಿ ಬೇಯಿಸಿ ಅದು ಒಂಥರ ಟೇಸ್ಟ್ ಬರುತ್ತೆ ಇಲ್ಲ ನಾವು ಬಿಸಿಬೇಳೆ ಬಾತ್ ಪುಡಿನೇ ಮಾಡ್ಕೊಂಡಿದ್ದೀವಿ ಅದನ್ನೆ ಹಾಕ್ತೀವಿ ಅಂದರೆ ಆ ಪುಡಿ ಹಾಕಿದರೆ ಈ ಬೇಯೋ ಮಾತು ಇದೆಲ್ಲ ಬೇಯ್ಸ್ಕೊಂಡು ಬೇಯ್ಸೋಕೆ ಮೊದ್ಲು ಹಾಕೋ ಮಾತಿಲ್ಲ ಅದನ್ನ ಆಮೇಲೆ ಹಾಕ್ಕೊಬೋದು ಅದನ್ನ ಏನು ಮಾಡಿ ಅನ್ನ ಇದು ಬೇಳೆ ಬೆಂದಿರೋದನ್ನ ತಗೊಂಡು ಒಂದು ಪಾತ್ರೆಗೆ ಹಾಕ್ಕೊಂಡು ಈ ತರಕಾರಿ ಬೆಂದಿರೋದು ಹಾಕಿ ಎಲ್ಲ ಹಾಕಿ ಒಂದು ಸ್ವಲ್ಪ ಒಂದೆರಡು ಕುದಿ ಕುದಿಸಿ ಕುದಿಸುವಾಗ ಪುಡಿ ಹಾಕಿ ಆಮೇಲೆ ಅದಕ್ಕೆ ಒಗ್ಗರಣೆ ಹಾಕಿ ಈರುಳ್ಳಿ ಹಸಿಮೆಣ್ಸಿನ ಅಯ್ಯಯ್ಯೊ ಹಸಿಮೆಣ್ಸಿನ್ಕಾಯಿ ಹಾಕಬಾರ್ದು ಒಗ್ಗರಣೆಗೆ ಮೆಣ್ಸಿನ್ಕಾಯಿ ಒಣಮೆಣ್ಸಿನ್ಕಾಯಿ ಹಾಕಬೇಕು ಈರುಳ್ಳಿ ಸಾಸಿವೆ ಎಲ್ಲ ಹಾಕಿ ಒಗ್ಗರಣೆ ಹಾಕಿ ನಂತರ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿ ಚಂದ್ ಟೇಸ್ಟ್ ಬರುತ್ತೆ ಎಲ್ಲ ಹಾಕಿಬಿಟ್ಟಿದ್ದೆ ಅದಕ್ಕೆ ಹಾಕಿ ಸ್ವಲ್ಪ ಇಂಗು ಒಗ್ಗರ್ಣೆಗೆ ಒಂಚೂರು ಇಂಗು ಹಾಕಿ ಮತ್ತೆ ಶುಂಠಿ ಹಾಕಿದರೆ ಶುಂಠಿ ಜಜ್ಜಾಕ್ಬೋದು ಬೇಡ ಅಂದವರು ಬೇಡ ಹಾಕೊ ಹಾಕೇ ಇರೋರು ಹಾಕೋದು ಬೇಡ ಹಾಕಿಬಿಟ್ಟು ಎಲ್ಲನೂ ಸೇರಿಸಿ ಕುದಿಸಿಬಿಟ್ಟು ಪುಡಿನು ಹಾಕಿರ್ತೀರಲ್ಲ ಎಲ್ಲ ಹಾಕ್ಬಿಟ್ಟು ಎಲ್ಲ ಕುದಿಸ್ಬಿಡಿ ಸ್ವಲ್ಪ ಹುಳಿ ಹಾಕಿ ಟೊಮೊಟೊ ಹಾಕಿ ಎಲ್ಲ ಟೊಮೊಟೊ ಎಲ್ಲ ನಾವು ಬೇಳೆ ಬೇಯಿಸುವಾಗಲೇ ಹಾಕ್ಬಿಟ್ಟು ಎಲ್ಲ ಚೆನ್ನಾಗಿ ಬೆಂದೋಗ್ಬಿಟ್ಟಿರುತ್ತೆ ಅದು ಜೊತೆಗೆ ಹಾಕ್ಬಿಡ್ಬೋದು ಆಮೇಲೆ ಈ ಪುಡಿ ಮಾಡಿಲ್ಲ ನಾವು ಪುಡಿಯಿಲ್ಲ ನಾವು ಹೇಗೆ ಮಾಡೋದು ಅಂತ ಅಂತೀರಾ ಸಾರಿನ ಪುಡಿ ಇದೆಯಲ್ವಾ ತರಕಾರಿ ಬೇಯಿಸ್ತೀರಲ್ವಾ ತರಕಾರಿ ಜೊತೆಗೆ ಸಾರಿನ ಪುಡಿನೆ ಹಾಕಿ ಬೇಯಿಸಿ ಈ ಸಾರಿನ ಪುಡಿಗೆ ನಾವು ಚಕ್ಕೆ ಲವಂಗ ಏನು ಹಾಕಿರಲ್ಲ ಅದರಿಂದ ಏನು ಮಾಡಿ ಚಕ್ಕೆ ಲವಂಗನ ಒಗ್ಗರ್ಣೆಗೆ ಹಾಕೊಳ್ಳಿ ಇದೆಲ್ಲ ಬೇಯಿಸಿ ತರಕಾರಿಯೆಲ್ಲ ಹಾಕಿ ಬೆಂದಿರೋದಕ್ಕೆ ಸಾರಿನ ಪುಡಿ ಖಾರ ಸಾರು ಥರ ಖಾರ ಮಾಡಿಕೊಂಡು ಬೇಯಿಸ್ಕೊಂಡಿದ್ದು ತರಕಾರಿಯೆಲ್ಲ ಬೇಯಿಸಿರ್ತೀವಿ ಬೇಳೆ ಅನ್ನ ಇದು ಎಲ್ಲ ಹಾಕಿಬಿಟ್ಟು ಕುದಿಸಿ ಕುದಿಯುವಾಗ ಅದಕ್ಕೆ ಸ್ವಲ್ಪ ಹುಳಿ ಹಾಕಿ ಹುಣಸೇ ಹುಳಿನೂ ಹಾಕಬೇಕು ಬರೀ ಟೊಮೊಟೊ ಹುಳಿನೇ ಸಾಕಾಗಲ್ಲ ಹುಣಸೇ ಹುಳಿ ಹಾಕಿ ಸ್ವಲ್ಪ ಬೆಲ್ಲ ಹಾಕಿ ಅದಕ್ಕೂ ಹೀಗೆಯೇ ಅವ್ರು ಒಣಮೆಣಸಿನ್ಕಾಯಿ ಈರುಳ್ಳಿ ಎಲ್ಲ ಹಾಕಿಬಿಟ್ಟು ಒಗ್ಗರಣೆ ಹಾಕಿಬಿಟ್ಟು ಹಾಕಿ ಒಂದು ಸ್ವಲ್ಪ ತುಪ್ಪ ಹಾಕಿ ಅದಕ್ಕೆ ಬೇಯಿ ಬೆಂದು ಆದ್ಮೇಲೆ ಇಳಿಸುವಾಗ ಒಂದು ಸ್ವಲ್ಪ ತುಪ್ಪ ಹಾಕಿ ಇಂಗುಯೆಲ್ಲ ಹಾಕಿ ಒಗ್ಗರ್ಣೆಗೆ ಹಾಕಿರ್ತೀವಲ್ವ ಇಂಗು ಮತ್ತು ಹಸಿ ಇದು ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಎಲ್ಲ ಹಾಕಿಬಿಟ್ಟು ಎಲ್ಲ ಕುದ್ದಾದ್ಮೇಲೆ ಬೆಂದ ಮೇಲೆ ಚೆನ್ನಾಗಿ ಕುದಿಯುವಾಗ ಒಂದೆರ್ಡು ಸ್ಪೂನ್ ತುಪ್ಪ ಹಾಕಿ ಇಳಿಸಿ ಊಟ ಮಾಡುವಾಗ ಅದಕ್ಕೆ ಬಿಸಿಬೇಳೆ ಬಾತ್ ಹಾಕ್ಕೊಳ್ಳಿ ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ ಸ್ವಲ್ಪ ಬೂಂದಿ ಹಾಕ್ಕೊಳ್ಳಿ ಬೂಂದಿ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಬಿಸಿಬೇಳೆ ಬಾತ್ಗೆ ಬೂಂದಿ ಅದನ್ನ ಹಾಕ್ಕೊಳ್ಳಿ ತಿನ್ನಿ ಇಲ್ಲ ಚ ಕೆಲವರು ಚಟ್ನಿನೇ ಇಷ್ಟಪಡ್ತಾರೆ ಕೆಲವರು ಬೋಂಡ ಇಷ್ಟಪಡ್ತಾರೆ ಅದು ಯಾವ್ಯಾವ್ದು ಬೇಕೋ ಅವ್ರು ಮಾಡ್ಕೊಬೋದು ತಿನ್ಬೋದು ಏನು ತೊಂದರೆಯಿಲ್ಲ ಮಾಡ್ಕೊಂಡು ತಿನ್ಬೋದು ಆಮೆ ಅದೊಂದು ಥರ ಆಯಿತು ಇನ್ನೊಂದು ಥರ ಏನು ಅಂತಂದರೆ ಈಗ ನಾವು ಪೊಂಗಲ್ ಮಾಡ್ತೀವಿ ಸಿಹಿ ಪೊಂಗಲ್ಲು ಖಾರ ಪೊಂಗಲ್ ಎಲ್ಲ ಮಾಡ್ತೀವಿ ಎಲ್ಲ ಎಲ್ಲ ಮಾಡ್ಬೇಕಾದ್ರೆ ಏನು ಮಾಡ್ತೀವಿ ಮೊದಲು ಏನು ಮಾಡಬೇಕು ಹೆಸರು ಬೇಳೆ ಅಕ್ಕಿ ಎಲ್ಲ ತೊಳೆದ್ಬಿಟ್ಟು ಚೆನ್ನಾಗಿ ಬೇಯಿಸಿಕೊಳ್ಳೋದು ಅಂದರೆ ಹೆಸರು ಬೇಳೆನ ಸ್ವಲ್ಪ ಬೆಚ್ಚಗೆ ಮಾಡಿಕೋಬೇಕು ಆವಾಗ ಅದು ಹೆಸರು ಬೇಳೆ ತುಂಬ ನೈಸಾಗೋಗ್ಬಿಡಲ್ಲ ಸ್ವಲ್ಪ ಬಾಯಿಗೆ ಸಿಗೋ ಹಂಗಿರತ್ತೆ ಅದಕ್ಕೆ ಎರಡನ್ನು ಸಹ ಸ್ವಲ್ಪ ಬೇಯಿಸ್ಬಿಟ್ಟು ಕುದಸ್ಕೊಂ ಹುರ್ಕೊಂಡು ಸ್ವಲ್ಪ ಆಮೇಲೆ ಬೇಳೆ ಅಕ್ಕಿ ಎರಡನ್ನೂ ಬೇಯ್ಸೋಕೆ ಇಟ್ಬಿಡಿ ಕುಕ್ಕರಲ್ಲಿ ಎರಡು ಸಪ್ರೇಟ್ ಸಪ್ರೇಟ್ ಇಡಿ ಒಟ್ಟಿಗೆ ಇಟ್ಟರು ಆಗುತ್ತೆ ಸಪ್ರೇಟ್ ಇಟ್ಟರು ಆಗುತ್ತೆ ಆಮೇಲೆ ನಾವು ಖಾರ ಬೇಕಾದರೆ ಖಾರಕ್ಕೆ ರೆಡಿ ಮಾಡ್ಕೋಬೋದು ಸಿಹಿ ಬೇಕಾದರೆ ಸೀಗೆ ರೆಡಿ ಮಾಡ್ಬೋದು ಸಿಹಿ ಬೇಕಾದರೆ ಬೆಲ್ಲ ಒಂಥರ ಸಲ್ಪ ನೀರು ಹಾಕಿ ಬೆಲ್ಲ ಹಾಕಿ ಸೋಸಿಕೊಂಡು ಕುದಿಸಿಬಿಟ್ಟು ಸೋಸಿಕೊಂಡು ನೀರು ಇಟ್ಕೊಂಡು ಬೆಂದಿರುತ್ತಲ್ಲ ಅದನ್ನು ಬೇಕಾದ್ರೆ ತಗೊಂಡು ನೀ ಬೆಲ್ಲದ ನೀರಿಗೇನೆ ಅದಕ್ಕೆ ಎರಡು ಹೆಸರು ಬೇಳೆ ಮತ್ತು ಅಕ್ಕಿ ಬೆಂದಿರೋದು ಎರ್ಡನ್ನೂ ಹಾಕಿಬಿಟ್ಟು ಇದು ಚೆನ್ನಾಗಿ ಕಲಸಿದ್ರೆ ಅದು ಚೆನ್ನಾಗೆ ಕುದ್ದು ಚೆನ್ನಾಗಿ ಗಟ್ಟಿಯಾಗಾಗುತ್ತೆ ಅದಕ್ಕೆ ಗಾಡಿ ಗೋಡಂಬಿ ದ್ರಾಕ್ಷಿ ಏಲಕ್ಕಿ ಪುಡಿ ಗೋಡಂಬಿ ದ್ರಾಕ್ಷಿನ ತುಪ್ಪದಲ್ಲಿ ಹುರ್ದು ಹಾಕಿಬಿಟ್ಟು ಏಲಕ್ಕಿ ಪುಡಿನ ಹಾಕಿ ಕಲಸ್ಬಿಟ್ಟಿ ಅದು ಸಿಹಿ ಪೊಂಗಲ್ ಆಗುತ್ತೆ ಈ ಖಾರ ಪೊಂಗಲ್ ಹೇಗಿರೋದು ಅಂತಂದರೆ ಇದು ಎರಡು ಬೇಯಿಸಿಟ್ಕೊಂಡಿರ್ತೀವಲ್ವ ಅದಕ್ಕೆ ಸ್ವಲ್ಪ ಒಗ್ಗರಣೆ ಹಸಿಮೆಣಸಿನ್ಕಾಯಿ ಶುಂಠಿ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿಬಿಟ್ಟು ಒಗ್ಗರಣೆಗೆ ಏನು ಇದು ಮೆಣ್ಸಿನ ಪುಡಿ ಜೀರಿಗೆ ಪುಡಿ ಎಲ್ಲ ಹಾಕಿಬಿಡಿ ಹಾಕಿಬಿಟ್ಟಿದೆ ಒಗ್ಗರಣೆಗೆಲ್ಲ ಹಾಕಿಬಿಟ್ಟು ಇಂಗು ಹಾಕಿಬಿಟ್ಟು ಇದನ್ನೆಲ್ಲ ತೆಗ್ದು ಅದಕ್ಕೆ ಹಾಕಿಬಿಟ್ಟು ಒಗ್ಗರಣೆ ಹಾಕಿಬಿಟ್ಟು ಕುದಿಸಿದ್ರೆ ಖಾರ ಪೊಂಗಲ್ ರೆಡಿ ಆಗುತ್ತೆ ಎರಡು ಆಗುತ್ತೆ ಕಾಂಬಿನೇಷನ್ನು ಬೆಳಗ್ಗೆ ತಿಂಡಿಗೂ ಸಿಹಿ ಪೊಂಗಲ್ ಖಾರ ಪೊಂಗಲ್ ಎರಡೂ ತಿನ್ಬೋದು ಅದಕ್ಕೆ ಬೇಕಾದರೆ ಕಾಯಿ ಚಟ್ನಿನೂ ಆಗುತ್ತೆ ಕಾಯಿ ಚಟ್ನಿನೂ ಮಾಡ್ಕೊಬೋದು ಇಲ್ಲ ಅಂತಂದರೆ ಬೆಲ್ಲ ಕಾಯಿ ಕಾಯಿ ರುಬ್ಬಿಬ್ಬಿಟ್ಟು ಬೆಲ್ಲ ಹಾಕಿ ಅದು ಸಿಹಿ ಚಟ್ನಿ ಮಾಡ್ಕೊಳ್ಳೋದು ಸಿಹಿ ಚಟ್ನಿ ಮಾಡಿಕೊಂಡ್ರು ಪೊಂಗಲ್ಗೆ ಚೆನ್ನಾಗಿರುತ್ತೆ ಯಾವ ರೀತಿ ಮಾಡಿಕೊಂಡು ತಿನ್ಬೋದು ಅಷ್ಟೆ ಆಮೇಲೆ ಇನ್ನೊಂದೇನು ಅಂತಂದರೆ ಪಡ್ಡು ಮಾಡೋದು ಹೇಗೆ ಅಂತ ಹೇಳ್ತೀನಿ ಪಡ್ಡು ಹೇಗೆ ಅಂತಂದರೆ ಈಗ ನಾವು ಇಡ್ಲಿಗೆ ದೋಸೆಗೆ ರುಬ್ಬಿರ್ತೀವಲ್ವ ಸಂಪಳ ಇರುತ್ತಲ್ವಾ ನಮಗೆ ಅದನ್ನು ನಾವು ಹಾಗೆ ಮಾಡಿಕೊಂಡು ತಿನ್ನಬೇಕು ಅಂದರೆ ಬೇಜಾರಾಗುತ್ತೆ ಬರಿ ದೋಸೆಗೊಂದಿನ ದೋಸೆ ತಿಂದಿರ್ತೀವಿ ಇನ್ನೊಂದು ದಿನ ದೋಸೆ ತಿನ್ನಬೇಕು ಅಂದರೆ ಬೇಜಾರಾಗುತ್ತೆ ಆವಾಗೇನು ಮಾಡಬೇಕು ಅಂತಂದರೆ ಹೆಸರು ಬೇಳೆ ಕಡಲೇ ಬೇಳೆ ಎಲ್ಲ ನೆನಸಿಟ್ಕೊಂಡ್ಬಿಡೋದು ಮತ್ತು ಈರುಳ್ಳಿ ಹಸಿ ಮೆಣಸಿನ್ಕಾಯಿ ಎಲ್ಲನು ಹಾಕಿ ಒಗ್ಗರಣೆ ಹಾಕ್ಕೊಂಡ್ಬಿಡೋದು ಒಗ್ಗರಣೆಗೆ ನೆನೆದಿರೊ ಹಸಿ ಇದು ಕಡಲೇ ಬೇಳೆ ಹೆಸರು ಬೇಳೆನ ಒಗ್ಗರ್ಣೆಗೆ ಹಾಕ್ಬಿಟ್ಟು ಸ್ವಲ್ಪ ಹುರ್ದು ಬಿಡೋದು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಎಲ್ಲ ಹಾಕಿ ಜೊತೆಗೆ ಸ್ವಲ್ಪ ಇಂಗನ್ನು ಇಂಗನ್ನು ಹಾಕ್ಬೋದು ಬೇಕಾದರೆ ಇಲ್ಲಾಂದರೆ ಬೇಡ ಅದು ಹಾಕಿಬಿಟ್ಟು ಕಲಸ್ಬಿಟ್ಟು ಅದನ್ನು ಸಂಪ್ಳಕ್ಕೆ ಹಾಕಿ ಕಲಸ್ಬಿಟ್ಟು ಮಾಡಿಬಿಟ್ಟು ಆಮೇಲೆ ಪಡ್ಡು ಪಾತ್ರೆಗೆ ಹಾಕಿದರೆ ಪಡ್ಡು ಆಗುತ್ತೆ ಇಲ್ಲಾಂತಂದರೆ ಬಾಣ್ಲಿಗೆ ಹಾಕಿದರೆ ಬಾಣಲೆ ದೋಸೆ ಅಂತ ಮಾಡ್ತಾರೆ ಅದು ಚನ್ನಾಗಿರುತ್ತೆ ಕಾಯಿ ಚಟ್ನಿ ಮಾಡ್ಕೊಂಡು ಅದಕ್ಕೆ ತಿನ್ಬೋದು